ಹಾಂ ಹೇಳಿ ಹಾಂ ಹೌದು ಏನಾಗಬೇಕಾಗಿತ್ತು

ಬರ್ ಬರ್ತೀರಾ ಮತ್ತೆ ನೀವು ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತೊಗೊಂಡಿದ್ದೀರಾ ಯಾವ ಯಾವ ಟೈಮ್ ತೊಗೊಳ್ತಾ ಇದ್ದೀರಾ ಹೇಳಿ ನಾನು ತ್ರೀ ಡೇಸ್ ಹಿಂದೆನೇ ತಗೋ ಅಂತ ಹೇಳಿದ್ದೇ ಅಲ್ಲವಾ ನಿಮಗೆ ಹಾಂ ಹಾಂ ಸರಿ ಆಯಿತು ಬನ್ನಿ ಇವತ್ತು ಟೈಮಿಂಗ್ಸ್ ಟೈಮಿಂಗ್ಸು ಇವಾಗ ನೈನ್ ಒ ಕ್ಲಾಕಗೆ ಬನ್ನಿ

ನಾಳೆ ಬಿಫೋರ್ ಟು ಒ ಕ್ಲಾಕ್ ಮಧ್ಯಾಹ್ನ ಅಷ್ಟರಲ್ಲಿ ಬಂದ್ಬಿಟ್ ಹೋಗಿ ಯಾಕೆಂದ್ರೆ ನಾನು ಮಧ್ಯಾಹ್ನದ ಮೇಲೆ ಬೇರೆ ಅಪಾಯಿಂಟ್ಮೆಟ್ ಇದೆ ನಾನು ಅಲ್ಲಿಗೆ ಹೋಗ್ಬೇಕು

ಸರಿ ಆಯಿತು ಕನ್ವಿಯೆನ್ಸ್ ನೋಡಿಕೊಂಡು ಏನಾದ್ರೂ ವರ್ಕ್ ಇದ್ದರೆ ಮುಗಿಸ್ಕೊಂಡ್ ಬನ್ನಿ

ಟ್ಯಾಬ್ಲೆಟು ನೀವು ಇದು ನಿಮಗೆ ಜ್ವರ ಬಂದಿದೆ ಅಲ್ಲವಾ ವೇಟ್ ಹಾಂ ನೀವು ಸ್ಟೀಮ್ ತಗೊಳ್ಳಿ ಇವಾಗ ನೈಟು ಮತ್ತೆ ಸ್ಟೀಮ್ ತಗೊ ಹಾಂ ಸ್ಟೀಮ್ ತಗೊಳ್ಳಿ ಆಮೇಲೆ ತಲೆಗೆ ಕ್ಲೋತ್ ವೆಟ್ ಕ್ಲೋತನ್ನ ಹಾಕೊಳಿ ಹ್ಞೂ ಅದಾದಮೇಲೆ ಬಿಸಿ ನೀರು ಆದಷ್ಟು ನೀವು ಆಟ್ ವಾಟರನ್ನ ಕುಡಿಯೋಕೆ ಟ್ರೈ ಮಾಡಿ ಮತ್ತೆ ಅದಕ್ಕೆ ಕೋಲ್ಡ್ ವಾಟರನ್ನ ಮಿಕ್ಸ್ ಮಾಡ್ಕೊಬೇಡಿ ಓಕೆ ಓಕೆ ಓಕೆ ಓಕೆ ಮೇಡಮ್ ಹೇ ಏನಿಲ್ಲ ಪೇಶಂಟ್ಸ್ನ ಪೇಶಂಟ್ಸಿಗೆ ರಿಪ್ಲೇ ಮಾಡೋದೆ ನಮ್ಮ ಕೆಲಸ ಅಲ್ಲವಾ ಅದರಲ್ಲೆಲ್ಲ ಏನು ಇದು ಓಕೆ ವಿಶ್ ಯು ದ ಸೇಮ್